ಹಾಂ ಹೇಳಿ ರೀ ಹಾಂ ಹೌದು ನಮ್ಮ ಕಡೆ ಪ್ಲಾಜ ಐತೆ ರೀ ಶರಾರ ಐತೆ ಸಾಡಿ ಅದಾವೆ ಚೂಡಿದಾರ್ ಅದಾವೆ ಜೀನ್ಸ್ ಪ್ಯಾಂಟ್ ಟ್ಯಾನಿ ಟಾಪ್ ಕ್ರೋಪ್ ಟಾಪ್ ಎಲ್ಲಾ ಟೈಪು ಅದಾವೆ ರೀ ನಿಮ್ಗೆನು ಬೇಕು ಹೇಳಿ ರೀ ಶರಾರ ಒಂದು ಸಾವಿರ ಒಂದು ಸಾವಿರದ ಐದುನೂರು ಹಿಂಗೆ ಅದಾವೆ ನೋಡಿ ರೀ ನೋಡಿ ಹಾಕ್ತೇವೆ ಲಗ್ಗಿನ್ ನಾಲ್ಕು ನೂರು ರೂಪಾಯಿ ಅದಾವೆ ನೋಡಿರಿ ಸ್ಟಾರ್ಟಿಂಗ್ ಪ್ರೈಸ್ ನಾಲ್ಕು ನೂರು ರೀ ನಿಮಗೆ ಬ್ರ್ಯಾನ್ಡೆಡ್ಡವು ಬೇಕು ಅಂತ ರೀ ನಾವು ಅಂದರ ಅದಾವೆ ರೀ ಒಂದು ಎಂಟು ನೂರು ಏಳು ನೂರ ಐವತ್ತು ಹಿಂಗೆ ಅದಾವೆ ರೀ ಹಾಂ ಅದಾವೆ ರೀ ಅದು ಸ್ಟಾರ್ಟಿಂಗ್ ರೇಟ್ ಐದುನೂರು ರೂಪಾಯಿ ಇತ್ರಿ ಅದು ಐದುನೂರು ರುಪಾಯಿಂದ ಸ್ಟಾರ್ಟ್ ರೀ ಮತ್ತು ಗ್ರ್ಯಾಂಡಾಗೆ ಇತ್ತು ಡಿಸ್ಕೌಂಟ್ ಹತ್ತು ಪರ್ಸೆಂಟ್ ನೀವೆ ಜಾಸ್ತಿ ತೊಗೊಂಡ್ರೆ ಮಾಡ್ತಿವಿ ರೀ ಹ್ಞೂ ರೇಷ್ಮೆ ಸೀರೆ ಅದಾವೆ ರೀ ಸ್ಟಾರ್ಟಿಂಗ್ ರೇಟು ಎರಡು ಸಾವಿರ ಇಂದ ಸ್ಟಾರ್ಟ್ ಆಗ್ತಾವೆ ರೀ ನಿಮ್ಗ ಯಾ ಇದರ ಒಳಗೆ ಬೇಕು ಹೇಳ್ರಿ ಅದಾಗ್ರಿಂದು ನೋಡಿ

ಜೀನ್ಸ್ ಎಲ್ಲ ಒಂಬೈನೂರಿಂದ ಸ್ಟಾರ್ಟ್ ಆಗ್ತಾವೆ ರೀ ಅವು ಸೊಲ್ಪ ಲೋ ಕ್ವಾಲ್ಟಿವು ರೀ ನಿಮಗೆ ಸ್ಟ್ಯಾಂಡರ್ಡ್ ಕ್ವಾಲ್ಟಿ ಹಾಂ ಹೈವೆಸ್ಟುನು ಅದಾವೆ ರೀ ಹಾಂ ಅದಾವೆ ರೀ ಹಾಂ ಆಯ್ತು ರೀ ಅವು ಎಂಟು ನೂರು ಒಂದು ಸಾವಿರ ಒಂದು ಸಾವಿರದ ಐದುನೂರು ಹಿಂಗೆ ಅದಾವೆ ರೀ ಇದು ಅರೇಬಿನಲ್ಲಿ ಆನ್ ಕಲರ್ ಬ್ಲಾಕ್ ಐತೆ ರೀ ಬ್ಲೂ ಐತೆ ರೀ ವೈಟ್ ಐತೆ ರೀ ಮರುನು ನೋಡ್ಬೇಕು ರೀ ಅಕ್ಕರೆ ನೀವು ಹೇಳಿರಿ ನಾವು ತೆಗದು ಇಡ್ತೀವಿ ಹಾಂ ಎಲ್ಲ ಸಿಗ್ತಾವೆ ರೀ ನಿಮಗೆ ಸಾಫ್ಟ್ ಸಿಲ್ಕ್ ನಿಮಗೆ ಯಾವ್ಯಾವು ಬೇಕು ನೋಡಿರಿ ಎಲ್ಲ ಸಿಕ್ತಾವೆ ನೀವು ಹೇಳಿ ರೀ